ನಮ್ಮ ಹಳ್ಳಿಯಲ್ಲಿ ಈಗ ನಡೆಯುವಂತಹ ಉದ್ಯಮ ವ್ಯವಹಾರ ಏನು ಹೇಳಿದೆ ಕೋಳಿ ಸಾಕಾಣೆ ಈ ಕೋಳಿ ಸಾಕಣೆಯಲ್ಲಿ ತುಂಬ ರೈತರು ಹೆಚ್ಚಾಗಿ ಕೋಳಿ ಕುರಿಯ ಹೈನುಗಾರಿಕೆ ಇದೆಲ್ಲವು ಈ ಎಲ್ಲ ಉದ್ಯಮಗಳು ನಮ್ಮ ಹಳ್ಳಿಯಲ್ಲಿ ಹಳ್ಳಿಯಲ್ಲಿ ಮುಖ್ಯವಾಗಿ ನಡೆಯುವಂಥದ್ದು ಕೋಳಿ ಸಾಕಣೆ ಕೋಳಿ ಸಾಕಣೆಯ ಜೊತೆಗೆ ಅದರಿಂದ ಬರುವಂತಹ ನಾಟಿ ಮೊಟ್ಟೆಗಳು ಅದನ್ನು ಸಹ ಆ ವ್ಯ ಉದ್ಯಮವನ್ನು ಸಹ ಇತ್ತೀಚಿನ ದಿನಗಳಲ್ಲಿ ಹಲವಾರು ಜನರು ನಡೆಸ್ತಾಯಿದ್ದಾರೆ ಹಳ್ಳಿಯ ಕಡೆ ಮು ಮುಖ್ಯವಾಗಿ ನಾಟಿ ಕೋಳಿಗಳ ಸಾಕಣೆ ಯಲ್ಲಿ ತುಂಬ ಪ್ರಸಿದ್ಧಿಯನ್ನು ಪಡೆದಿದೆ ಅಲ್ಲದೇ ಹೈನುಗಾರಿಕೆಯಲ್ಲಿಯು ಸಹ ನಮ್ಮ ಜಿಲ್ಲೆ ಪ್ರಮುಖ ಪಾತ್ರವನ್ನು ವಹಿಸಿದೆ ನೀವು ನೋಡಿರ್ಬೋದು ಮಂಗಳೂರು ನಂದಿನಿ ಹಾಲು ಇದು ನಮ್ಮ ಎಲ್ಲ ನಮ್ಮ ಎರಡು ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ರೈತರ ಶ್ರಮ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಯಾಕಂತೇಳಿದರೆ ಪ್ರತಿದಿನವೂ ಬೆಳಗ್ಗೆ ಸಂಜೆ ಎರಡು ಹೊತ್ತು ಸಹ ನಮ್ಮ ರೈತರು ಈ ಹೈನುಗಾರಿಕೆಯಲ್ಲಿ ದನದ ಹಾಲನ್ನು ಡೈರಿಗೆ ಕೊಟ್ಟು ಅಲ್ಲಿಂದ ಅವರು ಕೆ ಕೆ ಇದಕ್ಕೆ ಕರ್ನಾಟಕ ಹಾಲು ಉತ್ ಉತ್ಪಾದಕರ ಒಕ್ಕೂಟ ಇಲ್ಲಿಗೆ ಕಳಿಸಿ ಅಲ್ಲಿನ ನಂದಿನಿ ಅಂತ ಹೇಳುವಂಥ ಒಂದು ಉತ್ತಮವಾದ ಹಾಲಿನ ಉತ್ಪನ್ನಗಳು ತಯಾರಾಗ್ತವೆ ಈ ಹೈನುಗಾರಿಕೆ ನಮ್ಮ ಜಿಲ್ಲೆಯಲ್ಲಿ ಪ್ರಮುಖ ಒಂದು ಉದ್ಯಮ ಅಂತ ಹೇಳ್ಬೋದು ಅಲ್ಲದೇ ಈ ಹಂದಿ ಸಾಕಾಣೆ ಹಂದಿ ಕೋಳಿ ಕುರಿ ಆಡು ಮುಂತಾದ ಎಲ್ಲಾ ಪ್ರಾಣಿಗಳನ್ನು ಸಾಕು ಸಾಕ್ತಾರೆ ನಮ್ಮ ಹಳ್ಳಿಗಳಲ್ಲಿ ಇದು ಕೂಡ ಒಂದು ಉತ್ತಮ ಉದ್ಯಮವಾಗಿದೆ